ಹಾಂ ನಮಸ್ತೆ ನಮ್ಮ ನೆಚ್ಚಿನ ಬೈಕ್ ಅಂದರೆ ನನಗೆ ಪಲ್ಸರ್ ಅಂದರೆ ತುಂಬ ಇಷ್ಟ ಪಲ್ಸರ್ ಒನ್ ಫಿಫ್ಟಿ ಯಾಕಂದ್ರೆ ಅದು ಒಂಥರ ಕಂಫರ್ಟ್ ನನಗೆ ತುಂಬ ಕೂಡಲಿಕ್ಕೆ ಆಮೇಲೆ ಹ್ಯಾಂಡಲ್ ಹಿಡ್ಕೊಳಿಕ್ಕೆ ತುಂಬ ಚೆನ್ನಾಗ್ ಇರುತ್ತೆ ರೈಡಿಂಗ್ ಮಾಡೊಕ್ ಚೆನ್ನಾಗಿರುತ್ತೆ ಬೈಕ್ ವೀಲಿಂಗ್ ಮಾಡ್ಬಕ್ಕೆ ಪರ್ಜೆಂಟೇನ ಬಟ್ ನನ್ನ ಬ ನನ್ನತ್ರ ಪ್ರಜೆಂಟ್ ಇರೋದು ಎಚ್ ಎಫ್ ಡಿಲೆಕ್ಸ್ ಅಂತ ಅಕ್ಚುಲಿ ಅದೂ ಇಷ್ಟಾನೇ ಬಟ್ ಅದಕ್ಕಿಂತ ತುಂಬ ಇಷ್ಟ ಅಂದರೆ ಪಲ್ಸರ್ ನಮ್ಮ ನನ್ನ ನನ್ನ ಡ್ರೀಮ್ ಬೈಕ್ ಅದೇ ನಂದು ದೊಡ್ಡ ದೊಡ್ಡ ಏನು ಆಸೆ ಇಲ್ಲ ಪಲ್ಸರ್ ಒನ್ ಫಿಫ್ಟಿ ತಗೊಳ್ಬೇಕಂತ ತುಂಬ ಆಸೆ ಬೈಕ್ ಟ್ರಿಪ್ ಹಾಕೋದಿಕ್ಕೆ ಇದು ಯಾವುದು ಬುಲೆಟ್ ಗಾಡಿ ಚೆನ್ನಾಗಿರ್ತವೆ ಆಮೇಲೆ ಕೆ ಟ್ವೆಂಟಿ ಬೈಕ್ಸು ಇವೆಲ್ಲ ಟ್ರಿಪ್ಗಳು ಹಾಕೊಳಿಕೆ ಚೆನ್ನಾಗಿರುತ್ತವೆ ಆ ಬೈಕ್ಸ್ ಎಲ್ಲ ಯಾಕೆಂದ್ರೆ ಟ್ರಿಪ್ಗಳಿಗೆ ಹೋಗ್ಬೇಕಂದ್ರೆ ಇಂಜಿನ್ನು ತುಂಬ ದಕ್ಷತೆ ಇರ್ಬೇಕು ಇಂಜಿನು ದಕ್ಷತೆ ಅಂದರೆ ಚಿಕ್ಕ ಚಿಕ್ಕ ಗಾಡಿಗಳೆಲ್ಲ ಅಷ್ಟೊಂದಿರೊಲ್ಲ ಕಂಟಿನ್ಯೂ ರೈಡಿಂಗು ಕಂಟಿನ್ಯೂ ರನ್ನಿಂಗ್ ಮಾಡಿದಾಗ ಇಂಜಿನ್ಗಳು ಸ್ವಲ್ಪ್ ಪ್ರಾಬ್ಲಮ್ ಆಗುವ ಸ್ ಚಾನ್ಸಸ್ ಇರುತ್ತೆ ಸೊ ಕೆ ಟ್ವೆಂಟಿ ಆ ಥರ ಬೈಕ್ಗಳಾದ್ರೆ ಟ್ರಿಪ್ಗಳು ಹಾಕೋಳೋಕ್ ಚೆನಾಗಿರುತ್ತೆ ಆ ಬೈಕ್ಗಳ್ಗೆ ಯಾವುದೇ ರೀತಿಯಿಂದ ತೊಂದರೆ ಬರೊಲ್ಲ ಬೇಗ ಆಮೇಲೆ ಬೈಕ್ ತುಂಬ ಸ್ಪೀಡಾಗಿ ಹೋಗ್ತವೆ ಬೇಗ ದೂರವನ್ನು ಮುಟ್ಬೋದು ಬೇಗ ನಾವೂ ಟೈಮ್ ಉಳಿಸ್ಬೋದು ಹಾಗಾಗಿ ಹಾ ಬೈಕ್ಗಳ್ ತುಂಬ ಚೆನ್ನಾಗಿರ್ತವೆ ಆದರಿಂದ ಆ ಬೈಕ್ಗಳ್ ನಾವು ಜಾಸ್ತಿ ಟ್ರಿಪ್ಗಳ್ ಹೋದಾಗ ಸಾಮಾನ್ಯವಾಗಿ ಎಲ್ಲ ಟ್ರಿಪ್ ಎಲ್ಲ ಪ್ಲೇಸ್ಗಳಿಗೂ ನಾವು ಸಮಾನವಾಗಿರುವ ರೋಡಲ್ಲಿ ಹೋಗೋದೆ ಇಲ್ಲ ಹಾಗಾಗಿ ಕೆಲ್ವಂದು ರೋಡ್ಗಳ್ ಚೆನ್ನಾಗಿರಲ್ಲ ಕೆಲ್ವಂದು ರೋಡು ಅಪ್ ಇರ್ತವೆ ಕೆಲ್ವಂದು ರೋಡ್ಗಳ್ ಟರ್ನಿಂಗ್ ಇರ್ತವೆ ಆಮೇಲೆ ಕೆಲ್ವಂದು ರೋಡ್ಗಳು ಆಮೇಲೆ ಗಾಟ್ ಸೆಕ್ಷನ್ಸ್ ಇರ್ತವೆ ಗಾಟ್ ಸೆಕ್ಷನಲ್ಲಿ ಗಾಡಿಗಳ್ ಚಿಕ್ಕ ಚಿಕ್ಕ ಗಾಡಿಗಳ್ ತುಂಬ ಕಷ್ಟ ಆಗುತ್ತೆ ತುಂಬ ಹಪ್ ಇರ್ತವೆ ಟರ್ನಿಂಗ್ ತುಂಬ ಪ್ರಾಬ್ಲಮ್ ಆಗತ್ತೆ ಅಂಥ ಪ್ಲೇಸ್ಗಳಲ್ಲಿ ಈ ಕೆ ಟ್ವೆಂಟಿ ಬುಲೇಟು ಈ ಥರ ಗಾಡಿಗಳ್ ಆದರೆ ತುಂಬ ಚೆನ್ನಾಗಿ ಹೋಗ್ಬೋದ್ ಮುಂದುಗಡೆ ಯಾವುದೇ ರೀತಿಯಿಂದ ತೊಂದರೆ ಆಗೋದಿಲ್ಲ ಆಮೇಲೆ ಯಾವ ರೀತಿಯಿಂದ ಬೇಸರ ಆಗೋದಿಲ್ಲ ಆ ಗಾಡಿಗಳ್ ಇದ್ರೆ ತುಂಬ ದೂರ ಹೋಗ್ಬೋದು ಚೆನ್ನಾಗ್ ಹೋಗ್ಬೋದು ಆಮೇಲೆ ಬಾಡಿ ಪೈನ್ ಬರೋದಿಲ್ಲ ಈ ಥರ ನಾವು ಏನಾದರು ಮಾಡ್ಬೋದು ಅದಾದಮೇಲೆ ಬೈಕ್ಗಳ್ ಯಾವಾಗಲು ಎಲ್ಲರಿಗೂ ಇಷ್ಟ ಆಗೋ ಥರದ್ದು ಅಂದರೆ ಕಾಮನಾಗಿ ಎಲ್ಲರು ಇಷ್ಟ ಪಡೋದು ಮೈಲೇಜ್ ಬರಬೇಕು ಅಂತ ಇಷ್ಟ ಪಡ್ತಾರೆ ಮೈಲೇಜ್ ಬರ್ದಕ್ಕೆ ಬರೋದು ಬರಬೇಕು ಅಂದರೆ ಈ ಥರ ಎಚ್ ಎಫ್ ಡಿಲೆಕ್ಸ್ ಆಗಿರೋದು ಪ್ಲ್ಯಾಟಿನ್ ಆಗಿರ್ಬೋದು ಆಮೇಲೆ ಸ್ಪ್ಲೆಂಡರಾಗು ಈ ಥರ ಬೈಕ್ಗಳು ತುಂಬ ಮೈಲೇಜ್ ಬರ್ತವೆ

ನಾವು ಇನ್ನೂರು ಮುನ್ನೂರು ನಾನೂರು ಆತರ ಅಷ್ಟು ದೂರ ಹೋಗ್ಬೇಕು ಅಂದರೆ ಅಷ್ಟು ದೂರ ಹೋಗ್ಬೇಕರೆ ಸ್ವಲ್ಪ ದೊಡ್ಡದಾಗಿದ್ದ ಗಾಡಿ ತಗೋಬೇಕು ಪಲ್ಸರ್ ಆಗಿರ್ಬೋದು ಆಮೇಲೆ ಹೋಂಡಾ ಅದಾದಮೇಲೆ ಬುಲೆಟ್ ಈ ಥರ ಗಾಡಿಗಳ್ ಕೆ ಟ್ವೆಂಟಿ ಈ ಥರ ದೊಡ್ಡ ದೊಡ್ಡ ಗಾಡಿಗಳ್ ತಗೊಂಡರೆ ಈ ಗಾಡಿಗಳ್ ಏನು ಮಾಡು ತುಂಬ ದೂರದ್ವರಿಗ್ ಹೋಗ್ಬೋದು ಯಾವುದೇ ರೀತಿಯಿಂದ ತೊಂದರೆ ಆಗದೆ ಇರೋ ಥರ ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗ್ತವೆ ಸೊ ಈ ಥರ ನಾವು ಟ್ರಿಪ್ಗಳಾಕೋದಿಕ್ಕೆ ಆಮೇಲೇ ಯಾವುದೇ ಬೈಕ್ಗಳು ಆಗಿರ್ಬೋದು ಬೇಗ ಬೇಗ ಇಂಜಿನ್ ಪ್ರಾಬ್ಲಮ್ ಬರೋದಿಲ್ಲ ಮೈನರ್ ರೀಪೇರಿ ಬರೋದಿಲ್ಲ ಆಮೇಲೆ ನನಗೆ ಬೇಸರ ಆಗೋದಿಲ್ಲ ಗಾಡಿ ಓಡಿಸ್ಲಿಕ್ಕೆ ಇನ್ನು ಓಡಿಸ್ಬೇಕ್ ಅನಿಸ್ತಿರುತ್ತೆ ಯಾಕಂದರೆ ತುಂಬ ಸ್ಪೀಡಾಗಿರ್ತವೆ ಇಂಜಿನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ವೆಲಾಸಿಟಿ ಸ್ಪೀಡ್ ಜಾಸ್ತಿ ಇರುತ್ತೆ ಸೊ ಆ ಕಾರಣಕ್ಕಾಗಿ ಆ ಬೈಕ್ಗಳು ನಾವು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಸೂಕ್ತ ಟ್ರಿಪ್ಗಳಿಗೆ ಅದರ್ವೈಸ್ ಲೋಕಲಾಗಿ ತಿರುಗಾಡ್ದಿಕ್ಕೆ ನಾ ಹೇಳ್ದಾಗೆ ಪ್ಲಾಟೀನ ಸ್ಪ್ಲೆಂಡರ್ ಈ ಥರ ಗಾಡಿಗಳನ್ನ ನಾವು ಲೋಕಲಲ್ಲಿ ಓಡಾಡೊದಕ್ಕೆ ಯೂಸ್ ಮಾಡೊದ್ ಚೆನ್ನಾಗಿದ್ ಯಾಕೆಂದ್ರೆ ಮೈಲೇಜ್ ಬರ್ತವೆ ಈಜಿಯಾಗಿ ನಾವು ಅದ ಕಂಟ್ರೋಲ್ ಮಾಡ್ಬೋದು ಯಾಕಂದರೆ ಚಿಕ್ಕ ಚಿಕ್ಕ ರೋಡ್ ಇರ್ತವೆ ಸಂಧಿಗಳಿರ್ತವೆ ಒನ್ವೇ ಇರುತ್ತೆ ಸಂಥಿಂಗ್ ಇವಾಗ ಈ ಥರ ಅಲ್ಲ ಇರ್ತಾವೆ ಈ ಥರ ಅಲ್ಲ ಇದ್ದವೇ ದೊಡ್ಡ ದೊಡ್ಡ ಗಾಡಿಗಳ್ನೆಲ್ಲ ನಾವಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೊಕ್ ಆಗೊಲ್ಲ ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಆಗುತ್ತೆ ಆಮೇಲೆ ಇಂಧನ ವೇಸ್ಟ್ ಆಗುತ್ತೆ ತುಂಬ ಖರ್ಚ್ ಜಾಸ್ತಿ ಆಗ್ಬುಡತ್ತೆ ಆ ಟೈಮಲ್ಲಿ ಯಾಕಂದರೆ ನಾವು ಟಾಪ್ ಗೇರಲ್ಲಿ ಹೋಗಕಾಗಲ್ಲ ಟ್ರಾಫಿಕ್ಕಲ್ಲಿ ಸಿಟಿಗಳಲ್ಲಿ ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕು ಈ ಚಿಕ್ಕ ಚಿಕ್ಕ ಗಾಡಿಗಳ್ನ ಯೂಸ್ ಮಾಡಿದರೆ ತುಂಬ ಸೂಕ್ತ ನಮಗು ಅಷ್ಟು ಹೆವಿ ಅನಿಸಿಲ್ಲ ದುಡ್ಡು ಉಳಿಯುತ್ತೆ ಪೆಟ್ರೋಲ್ ಉಳಿಯುತ್ತೆ ಎಲ್ಲ ರೀತಿಂದ ಅನುಕೂಲ ಆಗುತ್ತೆ ಸೊ ನಾವು ಈ ಥರ ಮಾಡಿಕೊಂಡ್ರೆ ಒಳ್ಳೇದು ಇಲ್ಲಪ್ಪ ನಂಗೆ ದೊಡ್ಡ ಗಾಡಿ ನಮಗೆ ತಗೋಳಕಾಗೊಲ್ಲ ಚಿಕ್ಕ ಗಾಡಿ ನಮಗೆ ಒಂಥರ ಆಗುತ್ತೆ ಅಂದರೆ ಮಿನಿಮಮ್ ಮೀಡಿಯಮ್ ಅಂತ ಬಂದರೆ ಪಲ್ಸರ್ ಒನ್ ಫಿಫ್ಟಿ ಆಗಿರ್ಬೋದು ಆಮೇಲೆ ಡಿಸ್ಕವರ್ ಒನ್ ಫಿಫ್ಟಿ ಆಗಿರ್ಬೋದು ಆಮೇಲೆ ಸ್ಕೂಟಿಗಳ್ ಬಂದಿದವೆ ಇತ್ತೀಚಿಚಿಗೆ ಡಿಯೊ ಅಂತೇಳ್ಬಿಟ್ಟು ಈ ಥರ ಗರು ನಿಲ್ ಅದೊಂಥರ ಮಧ್ಯವಲ್ ಮಧ್ಯದಲ್ಲಿ ಒಂಥರ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಆ ಥರ ಇರ್ತವೆ ಇವುಗಳ್ನು ಕೂಡ ನಾವು ಸಹ ನಾವು ಲೋಕಲ್ಲಾಗಿ ಓಡಾಡಲಿಕ್ಕೆ ಯೂಸ್ ಮಾಡ್ಕೋಬೌದು ತುಂಬ ಅನುಕೂಲ ಆಗುತ್ತೆ ಈ ರೀತಿಯಿಂದ ನಾವು ಬೈಕ್ಗಳಲ್ಲಿ ನಾವು ಮಾಡ್ಕೋಬೌದು ನನಗ್ ಗೊತ್ತಿರೋದು ಈ ಥರ ಬಟ್ ನನ್ನತ್ರ ಈ ಪ್ರಜೆಂಟ್ ಇರೋದು ಎಚ್ ಎಫ್ ಡಿಲೆಕ್ಸ್ ಬೈಕ್ ನಂಗೆ ತುಂಬ ಇಷ್ಟ ಅದು ನಮ್ಮಅಪ್ಪ ಕೊಡಿಸಿರೋದು ಆದ್ರೂ ನನಗೆ ಪಲ್ಸರ್ ಒನ್ ಫಿಫ್ಟಿ ತುಂಬ ಇಷ್ಟ ಅದನ್ನು ತಗೋಬೇಕಂತ ತುಂಬ ಆಸೆ ಪಡ್ತಾ ಇದೀನಿ ತಗೋತೀನಿ ಮುಂದೆ ಒಂದಿನ ತ್ಯಾಂಕ್ ಯು